ಎಲ್ಲರಿಗೂ ಗೊತ್ತು ಬರವಣಿಗೆಗೆ ಬಹು ಮುಖ್ಯವಾಗಿ ವ್ಯಾಕರಣಗಳು ಚಂದ ಬಂದಿರಬೇಕು ಯಾಕೆಂದರೆ ವ್ಯಾಕರಣಗಳು ಸರಿಯಾಗಿ ಬರದಿದ್ದರೆ ನಾವು ಒಂದು ಪ್ರಬಂಧವಾದ ರಚನೆಯನ್ನು ಮಾಡಲು ಸಾಧ್ಯವೇ ಇಲ್ಲ ಯಾವ ವ್ಯಕ್ತಿಗೆ ವ್ಯಾಕರಣ ಬರುವುದಿಲ್ಲ ಅವನು ಕನ್ನಡದಲ್ಲಿ ಬರವಣಿಗೆ ಮಾಡಲು ತುಂಬ ಕಷ್ಟಪಡುತ್ತಾನೆ ಅದು ಬರವಣಿಗೆ ಎಂದು ಅನಿಸಿಕೊಳ್ಳುವುದಿಲ್ಲ ಅದು ಕನ್ನಡವೆಂದು ಅನಿಸಿಕೊಳ್ಳುವುದಿಲ್ಲ ಬರವಣಿಗೆ ತುಂಬ ಬ ಬಹುಮುಖ್ಯ ಪಾತ್ರವಹಿಸುತ್ತದೆ ಬರವಣಿಗೆಯಲ್ಲಿ ವ್ಯಾಕರಣವೂ ಮುಖ್ಯ ರಚನೆಯೂ ಮುಖ್ಯ ಯಾವ ರೀತಿ ನಾವು ಪ್ರಬಂಧಗಳನ್ನು ಬರೆಯುತ್ತೇವೋ ಯಾವ ರೀತಿ ನಾವು ಒಂದು ರಚನೆ ಮಾಡಿ ನಮ್ಮ ವ್ಯಾಕರಣಗಳನ್ನು ಬರೆಯುತ್ತೇವೋ ಹಾಗಾಗಿ ಆಗ ಆ ಬರವಣಿಗೆಗೆ ಒಂದು ರೂಪ ಬರುತ್ತದೆ ರೂಪದಲ್ಲಿ ನಾವು ಒಂದು ಚ ಬದಲಾವಣೆ ಮಾಡಿದರೂ ಆ ರೂಪ ಚಂದ ಕಾಣುವುದಿಲ್ಲ ಎಲ್ಲರಿಗೂ ಗೊತ್ತು ಕನ್ನಡ ಎನ್ನುವುದು ತುಂಬ ದೊಡ್ಡ ವಿಷಯ ಕನ್ನಡದಲ್ಲಿ ನಾವು ಎಲ್ಲದ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ವಿಷಯಗಳನ್ನು ನಡೆಸುತ್ತಿದೆ ನನಗೆ ಕನ್ನಡ ತುಂಬ ಇಷ್ಟ ಕನ್ನಡದಲ್ಲೂ ಬರವಣಿಗೆ ಅಂದರೆ ತುಂಬ ಇಷ್ಟ ಬರವಣಿಗೆ ರಚನೆ ಸರಿಯಾಗಿಲ್ಲ ಎಂದರೆ ನನಗೆ ಬೇಜಾರು ಬೇಸರವಾಗುತ್ತದೆ ಹಾಗಾಗಿ ವ್ಯಾಕರಣ ತುಂಬ ಮುಖ್ಯ ವ್ಯಾಕರಣ ನಿಮ್ಮೆಲ್ರಿಗೂ ಗೊತ್ತು ಕನ್ನಡದಲ್ಲಿ ನಲ್ವತ್ತೊಂಬತ್ತು ವ್ಯಾಕರಣ ಮಾಲೆಗಳಿವೆ ಆ ಮಾಲೆಯನ್ನು ನಾವು ಎಲ್ಲರೂ ಸರಿಯಾಗಿ ಕಲಿತಿರಬೇಕು ಆ ನಲ್ವತ್ತೊಂಬತ್ತೂ ನಮಗೆ ಬರದಿದ್ದರೆ ನಾವು ಝೀರೋವಾಗಿ ಬಿಡುತ್ತೇವೆ ಒಂದು ನಲ್ವತ್ತೊಂಬತ್ತು ಅನ್ನುವುದು ಒಂದು ಚಿಕ್ಕ ಪದವಾದರೂ ಆ ನಲ್ವತ್ತೊಂಬತ್ತು ಒಂದು ದೊಡ್ಡ ಕನ್ನಡ ಸಾಂಸ್ಕೃತಿಕ ಸಂಸ್ಕೃತಿಯನ್ನೇ ರೂಪಿಸಿ ಎನ್ನುವುದನ್ನು ಮರೆಯಬೇಡಿ ಸೊ ಯಾವುದು ಯಾವುದಕ್ಕಿಂತ ಕಡೆಯೂ ಅಲ್ಲ ಹಾಗಾಗಿ ವ್ಯಾಕರಣವೂ ತುಂಬ ತುಂಬ ಮುಖ್ಯ ನನಗೆ ತಿಳಿದಿರುವ ಹಾಗೆ ನಾನು ಯಾವುದೇ ಒಂದು ಬರವಣಿಗೆಗೆ ಬರವಣಿಗೆಯ ಮೂಲಕ ನನ್ನನ್ನು ನನ್ನನ್ನು ವ್ಯಕ್ತಪಡಿಸಿಕೊಳ್ಳುತ್ತೇನೆ ಆದರೆ ನಾನು ಯಾವುದೇ ಒಂದು ಸೃಜನಶೀಲತೆ ಬರವಣಿಗೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಕೋರ್ಸ್ ಮಾಡಲಿಲ್ಲ ಯಾಕೆಂದರೆ ನನ್ನ ಶಾಲೆಯಲ್ಲಿ ನನಗೆ ವ್ಯಾಕರಣವನ್ನು ತುಂಬ ಚೆಂದ ಹೇಳಿಕೊಟ್ಟ ಕಾರಣದಿಂದ ನಾನು ಯಾವುದೇ ಒಂದು ಕೋರ್ಸ್ಗಳನ್ನು ತೆಗೆದುಕೊಳ್ಳಲಿಲ್ಲ